ಬೈಕಿಂಗೇ ಒಂದು ಫ್ಯಾಷನ್ ಬೈಕ್ನಾ ಓಡ್ಸುವಾಗ ಸ್ಪೀಡ್ ಬಗ್ಗೆ ಭಾಳ ಇದು ಮಾಡ್ತೀನಿ ತುಂಬ ಸ್ಪೀಡಾಗಿ ಹೋಗೋದು ಉತ್ಸಾಹದಿಂದ ಸ್ಪೀಡಾಗಿ ಹೋಗೋದು ಬೈಕಿದು ಎಷ್ಟು ಸಾಮರ್ಥ್ಯ ಇದೆ ಅಲ್ಲೀವರೆಗೆ ಲಾಸ್ಟು ಮೀಟ್ರ್ ಎಂಡಾಗೋವರೆಗೆ ಓಡ್ಸೋದು ಹೀಗೆಲ್ಲ ಒಂದು ಉತ್ಸಾಹ ಬೈಕ್ ಹೊಸದಾಗಿ ತಂದಾಗ ಎಲ್ಲ ಭಾಳ ಉತ್ಸಾಹದಲ್ಲಿ ಓಡಿಸ್ತಾ ಇದ್ವಿ ಹಾಗೇ ಜಾಗ್ರತೆನೂ ಹಾಗೆ ಟರ್ನಿಂಗಲ್ಲೆಲ್ಲ ಸ್ವಲ್ಪ ಸ್ಲೋ ಮಾಡಿ ಸ್ಟ್ರೈಟ್ ರೋಡ್ ಬಂದಾಗ ಆ ಮೀಟ್ರ್ ಎಂಡಾಗೋವರೆಗೆ ಓಡ್ಸೋದು ಒಂದು ಒಂದು ಉತ್ಸಾಹ ಉತ್ಸಾಹದಲ್ಲಿ ಬೈಕ್ ಓಡಿಸ್ತೀನಿ ಹಾಗೇ ಜಾಗ್ರತೆಯೂ ಇರ್ತದೆ ಟರ್ನಿಂಗ್ ಬಂದಾಗ ಸ್ಕಿಡ್ಡಾಗೋ ಜಾಗದಲ್ಲಿ ಟ್ರಾಫಿಕ್ ಇದ್ದಲ್ಲಿ ಸ್ವಲ್ಪ ಕಮ್ಮಿ ಓಡಿಸಿ ಖಾಲಿ ರಸ್ತೆ ಪ್ಲೈನ್ ರೋಡಿದ್ದಾಗ ಸ್ಟ್ರೈಟ್ ರೋಡು ಆಚೆ ಈಚೆ ಏನೂ ಅಡೆತಡೆಯಿಲ್ಲದಾಗ ಮೀಟ್ರ್ ಎಂಡಾಗೋ ಓಡ್ಸುವಂಥ ಒಂದು ಉತ್ಸಾಹ ಬೈಕ್ ಹೊಡೆಯೋರಿಗೆ